ಹಲೋ ಹಾಂ ಹೇಳಿ ಓಕೆ

ಹಾಂ ಓಕೆ ಹೌದು ನೋಡ್ಕೊಬಂದಿದ್ದೆ ಮೊನ್ನೆ ಹೋಗಿ ನೋಡಿ ಹಾಂ ಹಾಂ ನೋಡ ನೋಡಿದ್ದೆ ನೋಡಿದ್ದೆ ಅದೇ ಒಂದ್ಸಲ ಪ್ಯಾಕಿಂಗ್ ಮಾಡಿಸಿದರೆ ಒಳ್ಳೆಯದದು ಆ್ಯಕ್ಚುಲಿ ತುಂಬ ಲೀಕೇಜ್ ಇದೆ ಅಲ್ವಾ ಅದನ್ನು ಮತ್ತೆ ಕೆಲವೊಂದು ಕಡೆ ಕಲ್ಲೆಲ್ಲ ಹೋಗಿದೆ ಅದನ್ನೆಲ್ಲ ಕೂರಿಸಿ ಮತ್ತೆ ಗಾರೆಗೆ ಮಾಡೋಣ ಅದನ್ನು ಹೌದು ಅದೇ ಬೆಟರ್ ಒಂದು ಎರಡಕ್ಕೂ ಸೇರಿ ಒಂದು ನಾಲ್ಕೈದು ಜನ ಬೇಕಾಗತ್ತೆ ಒಂದು ಹಾಂ ಒಂದೆರಡು ದಿನ ಕೆಲಸ ಇದೆ ಹಾಂ ಅದೇ ಇಲ್ಲೇ ಮಾತಾಡ್ತೀನಿ ನಾನಲ್ಲೇ ನನ್ನದೊಂದು ಫ್ರೆಂಡ್ದೇ ಶಾಪ್ ಇದೆ ಅಲ್ಲೇ ಮಾತಾಡಿ ಹಾಂ ಅವರದ್ದೊಂದು ನಾನು ಕ್ಯಾಲ್ಕುಲೇಷನ್ ಮಾಡಿ ಹೇಳ್ತೀನಿ ಅದೆಷ್ಟಾಗತ್ತೆ ಅಂತ ಮೆಟೀರಿಯಲ್ ತಂದು ಒಂದು ನಾವು ಮಂಡೇ ಹಾಗೆ ಬರ್ತೀವಿ ಮಂಡೇ ಬಂದರೆ ಒಂದು ಬುಧವಾರದೊಳಗಡೆ ಮುಗಿಯತ್ತೆ ಹಾಂ ಓಕೆ ಹಾಂ ಹಾಂ ಹಾಂ ಅದೊಂದು ಕಳಿಸ್ಕೊಡ್ತೀನಿ ನಾನು ನಿಮಗೆ ಹಾಂ ಸರಿ ಓಕೆ ಹಾಂ ಸರಿ ಸರಿ ಓಕೆ